ನನಗೆ ಗಿಡಗಳನ್ನು ಬೆಳೆಸಲು ತುಂಬ ಇಷ್ಟ ನಮ್ಮ ಮನೆಯಲ್ಲಿ ರೋಸ್ ಗಿಡ ಅಥ್ವಾ ಶಾಮಂತೆ ಗಿಡ ಮಲ್ಲಿಗೆ ಗಿಡಗಳನ್ನು ತುಂಬ ಚೆನ್ನಾಗಿ ಬೆಳೆಸಿದ್ದೇನೆ ಹೂ ಗಿಡಗಳನ್ನು ಚೆನ್ನಾಗಿ ಬೆಳೆಸುತ್ತೇನೆ ನಮ್ಮ ಮನೆಯಲ್ಲಿ ಮಾವಿನ ಹಣ್ಣು ದ್ರಾಕ್ಷಿ ಗಿಡ ಎಲ್ಲವನ್ನೂ ಚೆನ್ನಾಗಿ ಬೆಳೆಸುತ್ತೇನೆ ಗಿಡಗಳಿಗೆ ಗೊಬ್ಬರ ನೀರು ಹಾಕಿ ಚೆನ್ನಾಗಿ ಬೆಳೆಸುತ್ತೇನೆ ಬದನೇಕಾಯಿ ತೊಂಡೆಕಾಯಿ ಬೀನ್ಸು ಎಲ್ಲ ತರಕಾರಿಗಳನ್ನು ನಮ್ಮ ಮನೆ ಹತ್ತಿರನೇ ಬೆಳೆಸುತ್ತೇನೆ ಮಾರ್ಕೆಟ್ಗೋಗಿ ತರೋದಕ್ಕಿಂತ ಮನೆ ಹತ್ತಿರನೇ ಬೆಳೆಸ್ಕೊಳ್ಬಹುದಲ್ವಾ ಅದಕ್ಕೆ ನಾವು ಮನೆಯ ಬಳಿ ಎಲ್ಲ ಗಿಡಗಳನ್ನು ಚೆನ್ನಾಗಿ ಬೆಳೆಸುತ್ತಿದ್ದೇವೆ ನಮ್ಮ ಮನೆಯ ಹತ್ತಿರ ಸೋರೆಕಾಯಿ ಬೀನ್ಸು ಟಮೊಟೋ ಎಲ್ಲವನ್ನು ಬೆಳೆಸುತ್ತೇವೆ ತಮೊಟೋದಲ್ಲಿ ತುಂಬ ಚನ್ನಾಗಿ ಟಮೊಟೋ ಬಿಟ್ಟಿದೆ ಟಮೊಟೋ ರೇಟಿದ್ದಾಗ ತುಂಬ ಚೆನ್ನಾಗಿ ಓಡಿದೆ ಟಮೊಟೋ ಬೀನ್ಸು ಎಲ್ಲ ಚೆನ್ನಾಗಿ ಓಡ್ತಿದೆ ಈಗ ನಮ್ಮ ಮನೆಯ ಹತ್ತಿರ ತರಕಾರಿಗಳನ್ನು ನಾವೇ ಬೆಳೆಯುತ್ತಿದ್ದೇವೆ ತರಕಾರಿಗಳು ತುಂಬ ಚೆನ್ನಾಗಿ ಬೆಳೆದಿವೆ ತರಕಾರಿ ನೋಡಲು ತುಂಬ ಚೆನ್ನಾಗಿದೆ ಮಾರ್ಕೆಟ್ಗೋಗಿ ತರೋದಕ್ಕಿಂತ ನಮ್ಮ ಮನೆ ಹತ್ರನೇ ನಾವು ಬೆಳೆಸಿಕೊಂಡರೆ ತುಂಬ ಚೆನ್ನಾಗಿರುತ್ತದೆ ನಮ್ಮ ಗಿಡದಲ್ಲೇ ತುಂಬ ತುಂಬನೇ ತರಕಾರಿಗಳು ಬಿಟ್ಟಿದ್ದಾವೆ ತರಕಾರಿಗಳು ತುಂಬ ಚೆನ್ನಾಗಿ ಸಿಗುತ್ತವೆ ನಮ್ಮ ಮನೆಯಲ್ಲೆಲ್ಲ ತೆರನಾದ ತರಕಾರಿಗಳನ್ನು ನಾವೇ ಬೆಳೆಯುತ್ತೇವೆ ಹೂವುಗಳನ್ನು ನಾವೇ ಬೆಳೆಯುತ್ತೇವೆ ರೋಸು ಬಟನ್ನು ಶಾಮಂತಿಗೆ ಮಲ್ಲಿಗೆ ಕನಕಾಂಬರ ಎಲ್ಲ ಥರದ ಹೂವುಗಳನ್ನು ನಾವೇ ಬೆಳೆಸುತ್ತೇವೆ ಮನೆಯ ಹತ್ತಿರ ನಮ್ಮ ಮನೆ ಹತ್ತಿರ ಎಲ್ಲ ಥರದ ಹೂವುಗಳನ್ನು ನಾವೇ ಬೆಳೆಸುತ್ತೇವೆ ನಮ್ಮ ಮನೆಯ ಹತ್ತಿರ ತುಳಸಿ ಗಿಡ ಚೆನ್ನಾಗಿ ಬಂದಿದೆ ಬದನೇ ಗಿಡ ತೆಂಗಿನ ಮರದಲ್ಲಿ ತೆಂಗಿನಕಾಯಿ ಬಿಡುತ್ತದೆ ನಮ್ಮ ಮನೆ ಹತ್ತಿರ ತೆಂಗಿನ ಮರದಲ್ಲಿ ತುಂಬ ತೆಂಗಿನಕಾಯಿ ಸಿಗುತ್ತದೆ ಅದರಲ್ಲಿ ಎಲ್ಲ ತೆಗೆದುಕೊಂಡು ಹೋಗಿ ನೀರು ಎಳನೀರನ್ನು ಕುಡಿಯುತ್ತಾರೆ ಕುಡಿದು ಎಲ್ಲ ಚೆನ್ನಾಗಿದೆ ಎನ್ನುತ್ತಾರೆ ನಮ್ಮ ಮನೆ ಹತ್ರ ಬದನೇ ಗಿಡ ಎಲ್ಲ ತುಂಬ ಚೆನ್ನಾಗಿದೆ ನಮ್ಮ ಮನೆಯ ಹತ್ತಿರ ಗಿಡಗಳು ತುಂಬ ಚೆನ್ನಾಗಿ ಬೆಳೆದಿದೆ ಬಾಳೆ ಹಣ್ಣು ದ್ರಾಕ್ಷಿ ಮಾವಿನ ಮರದಲ್ಲಿ ಮಾವಿನ ಹಣ್ಣುಗಳು ತುಂಬ ಬೆಳೆದಿವೆ ಎಲ್ಲರೂ ತುಂಬ ಗಿಡಗಳನ್ನು ತೆಗೆದುಕೊಂಡು ನಮ್ಮ ಮನೆ ಮನೆ ಹತ್ತಿರದಿಂದ ತಗೆದುಕೊಂಡು ಹೋಗುತ್ತಾರೆ ಗಿಡಗಳನ್ನು ತೊಗೊಂಡೋಗಿ ಅವರ ಮನೆಯಲ್ಲಿ ಮನೆಯ ಹತ್ತಿರ ಇಟ್ಟುಕೊಳ್ಳುತ್ತಾರೆ ನಾವು ರೋಡಿನ ರೋಡ್ ಸೈಡಿನಲ್ಲಿ ಗಿಡಗಳನ್ನು ನೆಟ್ಟಿದ್ದೇವೆ ಅವು ಈಗ ದೊಡ್ಡ ಮರಗಳಾಗಿ ಎಲ್ಲರಿಗೂ ನೆರಳನ್ನು ಕೊಡುತ್ತವೆ ತುಂಬ ಚೆನ್ನಾಗಿ ಗಿಡಗಳು ಬೆಳೆದಿವೆ ಗಿಡಗಳು ಮರಗಳಾಗಿ ಈಗ ಎಲ್ಲ ಕಡೆ ರೋಡಿನ ಸೈಡಿನಲ್ಲಿ ಬೆಳೆಸಿದ್ದೇವೆ ನನಗೆ ಗಿಡಗಳನ್ನು ನೆಡಿಸಲು ತುಂಬ ಇಷ್ಟ ನಾನು ಸಾಲು ಮರದ ತಿಮ್ಮಕ್ಕನನ್ನು ನೋಡಿ ಗಿಡಗಳನ್ನು ಬೆಳೆಸಲು ಕಲಿತಿದ್ದೇನೆ ಗಿಡಗಳು ಬೆಳೆಸಲು ತುಂಬ ಇಷ್ಟ ನಮ್ಮ ಮನೆಯ ಹತ್ತಿರ ರೋಸು ಎಲ್ಲ ಗಿಡಗಳು ಥರ ಎಲ್ಲ ಥರದ ಹೂವು ಗಿಡಗಳು ತರಕಾರಿಗಳು ಸಿಗುತ್ತವೆ ನನಗೆ ಗಿಡಗಳೆಂದರೆ ತುಂಬ ಇಷ್ಟ ಬದನೇಕಾಯಿ ಸೋರೆಕಾಯಿ ಮಾವಿನ ಹಣ್ಣು ದ್ರಾಕ್ಷಿ ಬಾಳೆ ಹಣ್ಣು ಎಲ್ಲ ಬಿಟ್ಟರೆ ಎಲ್ಲರಿಗೂ ಕೊಡುತ್ತೇವೆ ಎಲ್ಲರೂ ತಿನ್ನುತ್ತಾರೆ ಎಲ್ಲರು ಹೇಳುತ್ತಾರೆ ತುಂಬ ಚೆನ್ನಾಗಿದೆ ಹಣ್ಣು ಅಂತ ನಾವು ಸೊಪ್ಪು ಸಹ ಹಾಕಿದ್ದೇವೆ ಸೊಪ್ಪು ತರಕಾರಿ ಎಲ್ಲ ಸಿಗುತ್ತದೆ ಹೂವುಗಳು ತುಂಬ ಚೆನ್ನಾಗಿದೆ ಹಬ್ಬದ ಟೈಮಲ್ಲಿ ಮಾರ್ಕೆಟ್ಗೋಗಿ ಹೂವು ತರೋದಕ್ಕಿಂತ ಮನೆ ಮುಂದೆನೇ ಬೆಳೆಸಿದ್ದರೆ ಚೆನ್ನಾಗಿರುತ್ತೆ ಹೂವು ಮಾರ್ಕೆಟಿಂದ ಹೂವು ತಂದು ನೆಟ್ ಗಿಡದಿಂದ ಕಿತ್ತು ಕಟ್ಟಿ ಮಾರುತ್ತೇವೆ ಹೂವುಗಳ ಹೂವು ಕಟ್ಟುತ್ತೇವೆ ಹೂವುಗಳು ಚೆನ್ನಾಗಿ ಸಿಗುತ್ತವೆ ಹೂವುಗಳಿಂದ ನಾವು ದೇವರಿಗೆ ಅಲಂಕಾರ ಮಾಡಿ ನಾವು ಅಲಂಕಾರ ಮಾಡುತ್ತೇವೆ ಹೂಗಳಿಂದ ತುಂಬನೇ ಅಲಂಕಾರ ಮಾಡುತ್ತೇವೆ ಹೂವುಗಳು ಹಣ್ಣುಗಳು ಎಲ್ಲ ತರಕಾರಿಗಳು ನಮ್ಮ ಮನೆಯ ಹತ್ತಿರ ಸಿಗುತ್ತದೆ ತರಕಾರಿಗಳಿಂದ ನಾವು ಪಲ್ಯ ಸಾಂಬರೆಲ್ಲ ಮಾಡುತ್ತೇವೆ ನಾವು ಮದುವೆಗಳಿಗೂ ತರಕಾರಿ ಕೊಡುತ್ತೇವೆ ಹಬ್ಬದ ಟೈಮುಗಳಲ್ಲಿ ಎಲ್ಲರಿಗೂ ತರಕಾರಿ ಹೂವು ಹಣ್ಣುಗಳನ್ನು ಕೊಡುತ್ತೇವೆ ನಮ್ಮ ಮನೆ ಹತ್ತಿರ ಯಾವುದೇ ಹಬ್ಬ ಆಗಲಿ ಹೂವುಗಳನ್ನು ತರಕಾರಿಗಳನ್ನು ನಾವೇ ಕೊಡುತ್ತೇವೆ ತರಕಾರಿಗಳು ತುಂಬನೇ ಬೆಳೆಯುತ್ತೆ ತರಕಾರಿಗಳಿಂದ ಎಲ್ಲರೂ ನಮ್ಮ ಮನೆ ಹತ್ತಿರ ಬಂದು ತರಕಾರಿಗಳನ್ನು ತೆಗೆದುಕೊಂಡು ಹೋಗುತ್ತಾರೆ ತರಕಾರಿಗಳನ್ನು ತುಂಬ ಚೆನ್ನಾಗಿ ಬೆಳೆಯುತ್ತೇವೆ ಹೂವುಗಳನ್ನು ನಾವು ಚೆನ್ನಾಗಿ ಬೆಳೆಯುತ್ತೇವೆ ಹಣ್ಣುಗಳನ್ನು ತುಂಬ ಚೆನ್ನಾಗಿ ಬೆಳೆಯುತ್ತೇವೆ ಥರ ಮಾರ್ಕೆಟಿಂದ ಹೂವಿನ ಬೀಜಗಳನ್ನು ತಂದು ಬೆಳೆದು ತುಂಬ ಚೆನ್ನಾಗಿ ದೊಡ್ಡದು ಮಾಡುತ್ತೇವೆ ಅದಾಗೆ ಹೂವಿಗೆ ಚೆನ್ನಾಗಿ ಏನು ಮಣ್ಣು ನೀರು ಎಲ್ಲ ಗೊಬ್ಬರ ಹಾಕಿ ಬೆಳೆಸುತ್ತೇವೆ ಹಣ್ಣುಗಳಿಗೂ ಹಣ್ಣಿನ ಗಿಡಗಳಿಗು ಹಾಕಿ ಬೆಳೆಸಿ ಮರವಾಗೋಗಂಟ ಚೆನ್ನಾಗಿ ಬೆಳೆಸುತ್ತೇವೆ ನೀರು ಎಲ್ಲ ಹಾಕಿ ಚೆನ್ನಾಗಿ ಬೆಳೆಸು ಕಂಪೌಂಡ್ ಹಾಕಿ ತುಂಬ ಚೆನ್ನಾಗಿ ಇಟ್ಟುಕೊಳ್ಳುತ್ತಿದ್ದೇವೆ ಗಿಡಗಳನ್ನು ಚೆನ್ನಾಗಿ ನೋಡಿಕೊಂಡಿದ್ದೆ ನಮ್ಮ ಮನೆ ಹತ್ತಿರ ದರ್ಬೆ ಗಿಡ ಚೆನ್ನಾಗಿ ಬೆಳೆದಿದೆ ಅದರಲ್ಲಿ ಸೊಪ್ಪುಗಳನ್ನು ಕಟ್ ಮಾಡಿ ಮಾರ್ಕೆಟಿಗೆ ಹಾಕುತ್ತೇವೆ ಅದರಿಂದ ಬರೋ ದುಡ್ಡು ಬರುತ್ತದೆ ಗಿಡಗಳು ತುಂಬ ಚೆನ್ನಾಗಿ ಬೆಳೆಸಿದ್ದೇವೆ ಗಿಡಗಳಿಂದ ನಮಗೆ ತುಂಬ ಒಳ್ಳೇದಾಗಿದೆ ಗಿಡಗಳನ್ನು ಬೆಳೆಸಿ ಎಲ್ಲರು ಗಿಡಗಳನ್ನು ಬೆಳೆಸಬೇಕು ತರಕಾರಿ ಹೂವು ಹಣ್ಣುಗಳು ಮನೆ ಹತ್ತಿರ ಇದ್ದರೆ ತುಂಬ ಚೆನ್ನಾಗಿ ಕಾಣುತ್ತದೆ ತರಕಾರಿ ಗಿಡಗಳು ಮನೆ ಹತ್ತಿರ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸ್ತಿರ್ತದೆ ಗಿಡಗಳು ಬೆಳೆಸಬೇಕು ಹೂವು ಹಣ್ಣು ತರಕಾರಿ ತುಂಬ ಚೆನ್ನಾಗಿ ಬೆಳೆಸಬೇಕು ಹೂವುಗಳಿಂದ ಎಷ್ಟು ಲಾಭ ಇದೆ ಮಾರ್ಕೆಟ್ಗೋಗಿ ಹೂವು ತರೋದಕ್ಕಿಂತ ಮನೆ ಹತ್ತಿರ ಗಿಡಗಳಿಂದ ಹೂವು ಬೆಳೆಸಬೇಕು ಹಣ್ಣುಗಳು ಬಾಳೆ ಹಣ್ಣು ದೇವರಿಗೆ ಆಗುತ್ತದೆ ಮಾವಿನ ಹಣ್ಣು ಮಕ್ಕಳಿಗೆ ಇಷ್ಟ ತರಕಾರಿಗಳು ಎಲ್ಲ ತರಕಾರಿಗಳನ್ನು ತಿನ್ನಬೇಕು ಗಿಡಗಳನ್ನು ಬೆಳೆಸಿ